ನಮ್ಮನೆಗೆ ಮದುವೆ ಆದರೆ ಒಬ್ರು ಹುಡುಗವ್ರು ಬರ್ತಾರೆ ಆಮೇಲೆ ಬಂದು ಹುಡುಗಿನ ನೋಡ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗಿ ನಮಗೆ ಒಪ್ಪಿಗೆ ಆಯ್ತು ನೀವು ಬಂದು ಹೋಗ್ರಿ ನಮ್ಮ ಹುಡುಗನ್ನ ನೋಡ್ಕೊಂಡು ಹೋಗ್ರಿ ಆಮೇಲೆ ನಾವು ಹೋಗ್ತೀವಿ ಅಲ್ಲಿ ನಾವು ಹುಡುಗನ ನೋಡ್ಕೊಂಡು ಬರ್ತೀವಿ ನೋಡ್ಕೊಂಡು ಬಂದರೆ ಆಮೇಲೆ ಅವರು ನಾ ಬರ್ತಿದ್ದೀನಿ ಎಂಗೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಎಂಗೇಜ್ಮೆಂಟ್ ಮಾಡ್ತಾರೆ ಆಮೇಲೆ ಹೋಗಿ ನಾವು ಎಲ್ಲ ಅಲ್ಲಿ ಅರಿಷ್ಣ ಎಲ್ಲ ಇಟ್ಟು ಎಂಗೇಜ್ಮೆಂಟ್ಗೆ ಒಡ್ವೆ ಎಲ್ಲ ಹಾಕಿ ಬರ್ತ್ತೀವಿ ಅವರು ಹುಡುಗನ್ಗೆ ಹಿಂಗೆ ಇದು ಮಾಡ್ತಾರೆ ಆಮೇಲೆ ನೀ ಇದು ಮದುವೆ ಇಡ್ತಾರೆ ಮದುವೆ ಇಕ್ಕಿದ್ರೆ ಅವಾಗ ಹುಡುಗರು ಹುಡುಗ ಕಡೆಯವರು ಬರ್ತಾರೆ ಹುಡುಗಿ ಮನೆಗೆ ನಾವು ಅಲ್ಲಿ ಛತ್ರದಲ್ಲಿ ಮದುವೆ ಮಾಡ್ತೀವಿ ನಮ್ಮ ನೆಂಟರು ಎಲ್ಲ ಜಾಸ್ತಿ ಬರ್ತಾರೆ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲ ಹುಡುಗರು ಬರ್ತಾ ನೆಂಟರು ಬರ್ತಾರೆ ಎಲ್ಲ ಮದುವೆ ಮಾಡ್ತೀವಿ ಎಲ್ಲ ಊಟಗಳು ಮಾಡ್ತೀವಿ ಆಮೇಲೆ ಹುಡುಗಿಗೆ ತಿರುಗ ಇದು ಮಾಡಿ ಕಣೊತ್ತಾರೆ ಹೋಗ್ತಾರೆ ಆಮೇಲೆ ಇದು ಕೊಡು ಅಂತಾರೆ ಬಂಗಲೆ ಕೊಡು ಅಂತಾರೆ ಕಾರು ಕೊಡ್ತೀವಿ ಇಲ್ಲಿ ಬಂಗಲೆ ಕೊಡ್ತೀವಿ ಅದಕ್ಕೆ ಅದೆಲ್ಲ ಕೊಡೋವ್ರು ಕೊಡ್ತಾರೆ ಇಲ್ದವ್ರಿಲ್ಲ ಇರೋವ್ರು ಕೊಡ್ತಾರೆ ಇದೇನು ಬೇಡ ಅಂತಾರೆ ಆಮೇಲೆ ಹುಡುಗಿಗೆ ಇದು ಮಾಡ್ತೀವಿ ಮುಹೂರ್ತ ಮಾಡ್ತೀವಿ ಎಲ್ಲರೂ ಸೇರಿ ಮೂಹೂರ್ತ ಮಾಡಿ ಇದು ಮಾಡಿ ಊಟಗಳು ಹಾಕಿ ಹುಡುಗಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವರು ಮನೆಗೆ ಹೋಗಿ ಅಲ್ಲಿ ತಿರುಗಾ ಒಂದು ಇದು ಇಡ್ತಾರೆ ಇಕ್ಕಿದ್ರೆ ಎಲ್ಲರೂ ಬರ್ತಾರೆ ನೆಂಟರು ಎಲ್ಲ ಬರ್ತಾರೆ ರಿಶೆಷ್ಪನ್ ಇಡ್ತೀವಿ ರಿಶೆಪ್ಷನ್ನಲ್ಲಿ ಎಲ್ಲರೂ ಬರ್ತಾರೆ ಬಂದು ತಿರುಗಾ ಒಂದು ಇದು ಮಾಡ್ತೀವಿ ಲಾಸ್ಟ್ನಲ್ಲಿ ಇದು ಕೊಡು ಅಂತಾರೆ ಏನು ವರ್ದಷ್ಣೆ ಕೊಡು ಅಂತಾರೆ ವರದಕ್ಷಿಣೆ ಎಲ್ಲ ಕೊಡೋಲ್ಲ ವರದಕ್ಷಣೆ ಕೊಡೋದು ಸಹ ಜಾಸ್ತಿ ತಪ್ಪು ವರದಕ್ಷಿಣೆ ಕೊಡಬಾರ್ದು ಅಂತ ನಮ್ಮಲ್ಲೆ ನಾವು ತಗೋಳೊಲ್ಲಾ ನಮ್ಮ ಮಕ್ಳಿಗೆ ನಾವು ಮದುವೆ ಮಾಡಿದ್ದೀವಿ ನಾವು ವರದಕ್ಷಿಣೆ ಏನೂ ತಗೊಂಡಿಲ್ಲ ನಾವು ತೆಗೋಳೊದಿಲ್ಲ ಕೊಡೋದೂಯಿಲ್ಲ ನಮ್ಮನೆಗುಲ್ಲೆ ಬೇರೆವ್ರೆಲ್ಲಾ ಕೊಡ್ತಾರೆ ಕಾರುಗಳು ಕೊಡ್ತಾರೆ ಬಂಗಲೆಗಳು ಕೊಡ್ತಾರೆ ಎಲ್ಲ ಕೊಡ್ತಾರೆ ನಾವು ಅದೆಲ್ಲಾ ತೊಗೊಳೊದೂನಿಲ್ಲ ತೊಗೊಳೊದುಇಲ್ಲ ನೀವು ವರದಕ್ಷಿಣೆ ಕೇಳಿದ್ರೇನು ನಾವು ವರದಕ್ಷಣೆಗಳು ಕೊಡೋದು ಇಲ್ಲ ತಗೊಳೋದು ಇಲ್ಲ ಇದು ಮಾಡಿ ಮದುವೆಗಳು ಆಗ್ತಾರೆ ನೆಂಟರೆಲ್ಲ ಜಾಸ್ತಿ ಬರ್ತಾರೆ ನಮ್ಮನೆಗೂ ಬರ್ತಾರೆ ನಾವು ಅವರ ಮನೆಗೆ ಹೋಗ್ತೀವಿ ಎಲ್ಲ ಇದು ಆಗ್ತೀವಿ ಆಮೇಲೆ ಇದು ಮಾಡ್ತೀವಿ ಆಯ್ತು ಮದುವೆ ಎಲ್ಲ ಆಯ್ತು ಆಮೇಲೆ ಎಲ್ಲ ಮನೆಗೆ ಛತ್ರದಿಂದ ಮನೆಗೆ ಬಂದು ಬಿಡ್ತಾರೆ ಮನೆಗೆ ಬಂದರೆ ತಿರುಗಾ ನೆಂಟರು ಎಲ್ಲ ಇರ್ತಾರೆ ತಿರುಗಾ ಅದು ಮಾಡು ಇದು ಮಾಡು ಅವ್ರು ಮಾತಾಡು ಇವ್ರು ಮಾತಾಡು ಅಂತ ಇರ್ತಾರೆ ಎಲ್ಲ ಇದಾದ್ಮೇಲೆ ನೆಂಟರೆಲ್ಲಾ ಹೋಗ್ತಾರೆ ನಮ್ಮನೆಯವ್ರು ಬರ್ತಾರೆ ತಿರುಗಾ ಹುಡುಗಿ ಕರ್ಕೊಂಡು ಹೋಗಿ ಬರ್ತಾರೆ ನೆಂಟರು ತಿರುಗಾ ಬಂದು ಅವರು ಎಲ್ಲ ಊಟಗಳು ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಹುಡುಗಿಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಕರ್ಕೊಂಡೋಗ್ತಾರೆ ತಿರುಗಾ ನಾವು ಹೋಗಿ ಅವ್ರ ಮನೆಯಿಂದ ಹುಡುಗಿ ಕರ್ಕೊಂಡು ಬರ್ತೀವಿ ನಮ್ಮನೆಗೆ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದಮೇಲೆ ನಮ್ಮನೆಗೆ ಇರ್ತಾರೆ ಆಮೇಲೆ ಎಲ್ಲ ಮದುವೆಗಳು ಆಗೋಗಿರ್ತದೆ ಮದುವೆಗಳು ಆದಮೇಲೆ ಎಲ್ಲರೂ ಚೆನ್ನಾಗಿ ಮನೆಗೆ ಇರ್ತಾರೆ ಅಷ್ಟೆ